ನಮ್ಮ ಊರಿನಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಬಹಳಷ್ಟಿವೆ ನಮ್ಮ ಊರಿನಲ್ಲಿ ಶುದ್ಧವಾದ ಗಾಳಿ ನೀರು ಗಿಡಗಳು ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತು ಅರಣ್ಯಗಳು ಕೃಷಿ ಅರಣ್ಯಗಳು ಮೈದಾನ ಮತ್ತು ಹುಲ್ಲುಗಾವಲು ಮತ್ತು ಮಣ್ಣು ಗಾಳಿ ಗಾಳಿಯನ್ನು ವಿಂಡ್ ಪವರಾಗಿ ಬಳಸಬಹುದು ನೀರು ಇದನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಬಹುದು ಅರಣ್ಯ ಎಂದರೆ ಮರಗಳು ಪೇಪರ್ ಮಾಡಲು ಬಳಸುತ್ತಾರೆ ಹೀಗೆ ಇನ್ನಿತರ ವ್ಯವಹಾರಗಳಿಗೆ ಬಳಸುತ್ತಾರೆ ಹೀಗೆ ನಮ್ಮ ಊರಿನಲ್ಲಿ ವ್ಯವಹಾರಗಳಿಗೆ ಬಳಸುವ ಸಂಪನ್ಮೂಲಗಳು ನೈಸರ್ಗಿಕವಾಗಿ ದೊರೆಯುತ್ತವೆ